ನಮ್ಮ ನಮ್ಮ ಪ್ರದೇಶಗಳಲ್ಲಿ ನಾವು ಸುಮಾರು ಹಕ್ಕಿಗಳನ್ನ ನೋಡ್ಬೋದು ಅದರಲ್ಲಿ ಹೇಳೋದಾದ್ರೆ ಕಾಗೆ ಆಗಿರ್ಬೋದು ಗುಬ್ಬಿ ಕೋಗಿಲೆ ನವಿಲು ಕೋಳಿಗಳಾಗಿರ್ಬೋದು ಈ ಥರ ಸುಮಾರು ಪಕ್ಷಿಗಳನ್ನು ಅಥವಾ ಹಕ್ಕಿಗಳನ್ನು ನಾವು ನಮ್ಮ ಪ್ರದೇಶಗಳಲ್ಲಿ ನೋಡ್ತೀವಿ ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಪಕ್ಷಿ ಯಾವುದು ಅಂತ ಹೇಳದ್ರೆ ಒಂದು ನವಿಲು ಇನ್ನೊಂದು ಕೋಗಿಲೆ ಯಾಕೆ ಅಂತ ಹೇಳಿದ್ರೆ ಕೋಗಿಲೆ ತುಂಬ ಚೆನ್ನಾಗಿ ಹಾಡುತ್ತೆ ಅದಕ್ಕೊಂದು ಒಳ್ಳೆಯ ರಾಗ ಇದೆ ಸೊ ಆ ಆ ಹಾಡನ್ನ ನಾನು ಕೇಳಿಸಿಕೊಳ್ಲಿಕ್ಕೆ ನನಗ್ ತುಂಬ ಖುಷಿ ಆಗುತ್ತೆ ಹಾಗಾಗಿ ನನಗೆ ಕೋಗಿಲೆ ಅಂತ ಹೇಳದ್ರೆ ತುಂಬ ಇಷ್ಟ ಇನ್ನೊಂದು ನವಿಲು ಅದು ನವಿಲು ಗರಿ ಬಿಚ್ಚಿ ಅದು ಡ್ಯಾನ್ಸ್ ಮಾಡುವಂತ ಒಂದು ದೃಶ್ಯ ನೋಡಿದಾಗ್ಲು ಕೂಡ ನನಗೆ ತುಂಬ ಸಂತೋಷ ಆಗುತ್ತೆ ಹಾಗಾಗಿ ನನಗೆ ಒಂದು ಹಾಡು ಹೇಳೋವಂತದ್ದು ಕೋಗಿಲೆಯಾಗಿರ್ಬೋದು ಇನ್ನೊಂದು ನೃತ್ಯ ಮಾಡುವಂತ ಇದು ನವಿಲಾಗಿರ್ಬೋದು ಸೊ ನನಗೆ ಅವೆರಡು ಪಕ್ಷಿಗಳು ತುಂಬ ಇಷ್ಟ ಮತ್ತು ಇನ್ನು ಬೇರೆ ಪಕ್ಷಿಗಳು ಇಷ್ಟ ಇಲ್ಲ ಅಂತ ಏನಲ್ಲ ಅವು ಕೂಡಾ ಇಷ್ಟವೇ ಯಾಕೆಂದರೆ ನಾವು ಯಾ ಒಂದು ಭೂಮಿಲಿ ಬದುಕ್ತಾ ಇದ್ದೀವಿ ಅಂತ ಹೇಳದ್ರೆ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ರು ಒಟ್ಟೊಟ್ಟಿಗೆ ಬದುಕಬೇಕಾಗತ್ತೆ ಹಾಗಾಗಿ ಅವು ಕೂಡ ಒಂದು ಜೀವಿಗಳೇ ಹಾಗಾಗಿ ನಾವು ಪಕ್ಷಿಗಳನ್ನ ಪ್ರೀತಿಸಬೇಕು ಪ್ರಾಣಿಗಳನ್ನು ಪ್ರೀತಿಸಬೇಕು ಮನುಷ್ಯರನ್ನು ಕೂಡ ಪ್ರೀತಿಸಬೇಕು ಪರಿಸರವನ್ನು ಕೂಡ ಪ್ರೀತಿಸಬೇಕು ನಾವು ಎಲ್ಲ ಒಟ್ಟೊಟ್ಟಿಗೆ ಜೀವಿಸಬೇಕು ಅಂತ ಹೇಳ್ಲಿಕ್ ಇಷ್ಟಪಡ್ತೀನಿ